ನಮ್ಮ ಪ್ರದೇಶ್ದಲ್ಲಿ ಅಲ್ಲಿ ಎಲ್ಲ ಥರದ ಬೆಳೆಗಳನ್ನ ಬೆಳಿತೀವಿ ಇಲ್ಲಿ ಇವಾಗ ನಾವು ರಾಗಿ ಭತ್ತ ಗೋಧಿ ಈ ರೀತಿ ಬೆಳೆಗಳನ್ನು ನಾವು ಬೆಳೆಯೋದ್ರಿಂದ ನಾವು ಯಾವ ರೀತಿ ನಾಟಿ ಮಾಡ್ತೀವಿ ಅಂದರೆ ನಾವು ಮಳೆಗಾಲನ ಮುಂಚೆ ಮತ್ತೆ ಇದು ಮಳೆಗಾಲ ಆದಮೇಲೆ ನಾವು ನಾಟಿಗಳನ್ನ ಮಾಡ್ತೀವಿ ಏಕೆಂದ್ರೆ ಮಳೆಗಾಲ್ದಲ್ಲಿ ನಾಟಿ ಮಾಡೋದು ಅದು ನಮ್ಮ ಬೆಳೆಗೆ ಒಳ್ಳೇದಲ್ಲ ಏಕೆಂದ್ರೆ ನಾವು ಮಾಡಿದ ನಾಟಿ ಎಲ್ಲ ಮಳೆಲೇ ಕೊಚ್ಚೋಗಿ ಬಿಡುತ್ತೆ ಆದ್ದರಿಂದ ನಾವು ಈ ಅಕ್ಟೋಬರ್ ಟೈಮಲ್ಲಿ ಈ ಟೈಮಲ್ಲಿ ನಾಟಿ ಮಾಡ್ದಾಗ ಏನಾಗುತ್ತೆ ಅಂದರೆ ನೀವು ನಾಟಿ ಮಾಡ್ತೀರಾ ನೀರನ್ನ ಚೆನ್ನಾಗಿ ನೀರು ಹಾಯಿಸ್ಬಹುದು ಚಳಿ ಇರುತ್ತೆ ಬೇಸಿಗೆ ಇರಲ್ಲ ಯಾವುದೇ ರೀತಿ ಬಿಸಿಲು ಹೊಡಿಯಲ್ಲ ಆವಾಗ ನಿಮ್ಮ ಬೆಳೆಗೆ ಯಾವುದೇ ರೀತಿ ಒಣಗೊ ಅವಶ್ಯಕತೆ ಇರಲ್ಲ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಲೇ ಹೇಳ್ಬಹುದು ಮತ್ತು ಇವಾಗ ಕಡಲೇಕಾಯಿ ಪ್ರತಿ ಒಂದು ಬೆಳೆಗೂ ಕೂಡ ಅದಕ್ಕೇ ಆದ ಒಂದು ಟೈಮ್ ಇರುತ್ತೆ ಅಂತಲೇ ಹೇಳ್ಬಹುದು ಏನೇ ಒಂದು ನಾಟಿ ಮಾಡ್ತೀರಾ ಅಂದರೂ ಮಳೆಗಾಲಕ್ಕೆ ಮಳೆಗಾಲ ಟೈಮಲ್ಲಿ ನಾಟಿಗಳನ್ನ ಮಾಡಲ್ಲ ಏಕೆಂದ್ರೆ ಆವಾಗ ಮಾಡೋದಕ್ಕೆ ಹೋದಾಗ ಮಳೆ ಜೊ ರಭಸವಾಗಿ ಮಳೆ ಬಂದಾಗ ಏನಾಗುತ್ತೆ ನಾಟಿ ಎಲ್ಲ ಹಾಳಾಗಿ ಹೋಗುತ್ತೆ ಅಂದ್ಬಿಟ್ಟು ಮಳೆಗಾಲ ಬಿಟ್ಟು ಇನ್ನು ಮಿಕ್ಕಿದ್ದ ಟೈಮಲ್ಲಿ ಅವರು ಯಾವ ರೀತಿ ಇವಾಗ ಒಂದೊಂದು ಬೆಳೆಗೆ ಒಂದೊಂದು ಕ್ಲೈಮೇಟ್ ಸೆಟ್ ಆಗುತ್ತೆ ಆ ಕ್ಲೈಮೇಟಲ್ಲಿ ನಾಟಿನ ಮಾಡ್ತಾರೆ ಅದರಲ್ಲೂ ಇವಾಗ ನೀವು ಅಡಿಕೆ ಮರಕ್ಕೆ ಎಲ್ಲ ನೀವು ಒಂದು ಸಸಿ ಇಡ್ತೀರಾ ಅಂದಾಗ ಆವಾಗೆಲ್ಲಾ ಮಳೆಗಾಲಕ್ಕಿಂತ ಮುಂಚೆ ಇಡ್ತಾರೆ ಆವಾಗ ಒಂದು ಸ್ವಲ್ಪ ಬೆಳೆದಾದ ಮೇಲೆ ಮಳೆ ಸ್ಟಾರ್ಟ್ ಆಗೋಯಿತು ಆವಾಗ ಚೆನ್ನಾಗಿ ಮರ ಗಿಡಗಳು ಬೆಳ್ಕೊಳ್ತಾವೆ ಅಂದ್ಬಿಟ್ಟು ಆ ಟೈಮಲ್ಲಿ ನಾಟಿ ಮಾಡ್ತಾರೆ ಅದನ್ನ ಬಿಟ್ಟು ಭತ್ತ ಮತ್ತು ಗೋಧಿ ಮತ್ತು ರಾಗಿ ಈ ರೀತಿ ಬೆಳೆಗಳನೆಲ್ಲ ಜಾಸ್ತಿ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ನಾಟಿ ಮಾಡ್ತಾರೆ ಏಕೆಂದ್ರೆ ಆವಾಗ ತುಂಬನೇ ಒಂದು ಕ್ಲೈಮೇಟ್ ಸೆಟ್ ಆಗುತ್ತೆ ಅಂತಲೇ ಹೇಳ್ಬಹುದು